ಹಲೋ ಹಲೋ ಹಾಂ ಹೌದಾ ಯಾವಾಗ ಬಂದಿದ್ದು ಏನು ಅದೇ ಕಷಾಯನ ಬಿಸಿನೀರು ತಗೊಳ್ಳಿ ಮತ್ತು ಒಂದು ನೀರನ್ನು ಕುಡಿಯಬೇಡಿ ಅದ್ರಲ್ಲಿ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ನೀವು ಮತ್ತೆ ಹಾಸ್ಪಿಟಲ್ ಬನ್ರಿ ಮತ್ತು ಇವಾಗ ಟ್ಯಾಬ್ಲೆಟ್ಸ್ ಎಲ್ಲನೂ ಕರೆಕ್ಟಾಗಿ ತಕೊಂಡಿದ್ದೀರಾ ಎಲ್ಲನೂ ಹೌದಾ ಅದಕ್ಕೆ ಆ ಥರ ಮಾಡಿ ಫಸ್ಟು ನೀವೇನು ಕೆಲಸ ಮಾಡ್ತೀರಾ ಮತ್ತು ಇದು ಅದು ಏನ್ರಿಂದ ಜ್ವರ ಬಂದಿದ್ದು ನಿಮಗೆ ಹೌದಾ ಊಟ ಮಾಡ್ತೀರಾ

ಅದು ತಣ್ಣೀರು ಅವಾಯ್ಡ್ ಮಾಡಿ ಬಿಸಿ ನೀರನ್ನು ತಗೊಳ್ಳಿ ಅದು ಕಷಾಯವನ್ನು ಮೂರು ಹೊತ್ತೂ ಯೂಸ್ ಮಾಡಿ ಹಾಂ ಆವಾಗ ಥ್ರೋಟ್ ಪೈನ್ ಹೋಗುತ್ತೆ ಗಂಟಲು ನೋವು

ಹ್ಞೂ ಓಕೆ ಅಮ್ಮ